ಹಲ್ ಹಾಂ ಸರ್ ನಿಮ್ಮ ಕ್ಲೀನಿಂಗ್ ಹಾಂ ಹೇಳಿದ್ರಂತಲ್ವಾ ಹಾಂ ಸರ್ ಹಾಂ ಸರ್ ಹ್ಞೂ ಹ್ಞೂ ಓಕೆ ಸರ್ ನಾವು ಸರ್ ಹಾಂ ಹಾಂ ಸರ್ ಮಾಡಿ ಕೊಡ್ತಿವಿ ನಾಲ್ಕರಿಂದ ಐದು ಸಲ ಓಕೆ ಸರ್ ಹಾಂ ಸರ್ ಮಾಡಿಕೊಡ್ತಿನಿ ಹಾಂ ಹಾಂ ಸರ್ ನಿಮ್ಮ ಬೇಕಾದಾಗೆ ಮಾಡಿ ಕೊಡ್ತಿವಿ ಎಷ್ಟು ರೂಮ್ ಇದೆ ಸರ್

ಸರ್ ನಾವು ದಿನಕ್ಕೆ ಆರುನೂರು ಮಾಡ್ತಿವಿ ಡೈಲಿ ಡೈಲಿ ವಿಸಿಟ್ಗೇ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಸರ್ ನಮ್ಮದು ಹಾಂ ಸರ್ ನಿಮ್ಮ ಹಾಂ ಸರ್ ಮಾಡಿಕೊಡ್ತಿವಿ ಸರ್ ನಿಮ್ಮದು ಅಕೊಮೆಡೇಶನ್ ಏನಾದ್ರು ಇರುತ್ತ ಸರ್ ಹಾಂ ಊಟದ್ದು ಅದೆಲ್ಲ ನೀವು ಇದು ಮಾಡಲ್ವ ಸರ್ ಹಾಂ ಆಯಿತು ಸರ್ ಓಕೆ ಸರ್ ತ್ಯಾಂಕ್ ಯು